ಹಿಂದಿನ ಕಾಲದವರು ಚನ್ನೆಮಣೆ ಎಂಬ ಆಟವನ್ನು ಆಡುತ್ತಿದ್ದರು ಮತ್ತು ಚೆಸ್ ಆಟವನ್ ಆಟವನ್ನು ಆಡುತ್ತಿದ್ದರು ಮತ್ತು ಹಾವು ಏಣಿ ಆಟವನ್ನು ಆಡುತ್ತಿದ್ದರು ಮತ್ತು ಜಾಸ್ತಿಯಾಗಿ ಹಿಂದಿನವರು ಆಟವನ್ನು ಆಡುತ್ತಿರಲಿಲ್ಲ ಯಾಕೆಂದರೆ ಅವರು ಕರ ಕುಶಲ ವಸ್ತುಗಳನ್ನು ತಯಾರಿಸುತ್ತಿದ್ದರು ಬಟ್ಟೆ ಹೆಣೆಯುವುದು ಮತ್ತು ತೆಂಗಿನ ಗರಿಯಲ್ಲಿ ಗರಿಯನ್ನು ತಟ್ಟಿ ತಟ್ಟಿ ಮಾಡುವುದು ಮತ್ತು ತೆಂಗಿನ ಕಾಯಿಯ ಚಿಪ್ಪಿನಲ್ಲಿ ಊಟ ಬಡಿಸುವ ಚಮಚ ತಯಾರಿಸು ತಯಾರಿಸು ತಯಾರಿಸುವುದು ಮತ್ತು ತೆಂಗಿನ ಮರದ ಬುಡ ಕ್ಲೀನ್ ಮಾಡುವುದು ಮತ್ತು ತೋಟ ನೋಡಿಕೊಳ್ಳುವುದು ತೋಟಕ್ಕೆ ನೀರು ಹೋಗುವ ಹಾಗೆ ಕಟ್ಟೆ ಕಟ್ಟುವುದು ಮತ್ತು ಮರ ನೆಡುವುದು ದನ ಸಾಕುವುದು ದನ ಸಾಕುವುದು ದನ ಮೇಯಿಸುವುದು ಹೀಗೆ ಟೈಮ್ ಪಾಸ್ ಮಾಡುತ್ತಿದ್ದರು ಮತ್ತು ಮುಂದಿನ ಮುಂದಿನ ಕಾಲದಲ್ಲಿ ಆಟವಾಡಲು ಮೊಬೈಲ್ ಇರುತ್ತಿರ್ಲಿಲ್ಲ ಹಾಗಾಗಿ ಎಲ್ಲರೂ ಮನೆಯ ಕೆಲಸಗಳನ್ನು ಮಾಡುತ್ತಿದ್ದರು

ಮುಂದಿನ ಕಾಲದಲ್ಲಿ ಪದಬಂಧ ಆಟ ಆಡುತ್ತಿದ್ದರು ಮತ್ತು ರೈಲು ಆಟ ಬಸ್ ಆಟ ಹಾಗೆಯೇ ಗಾಡಿಗಳನ್ನು ಆಡಿ ಅವರೇ ಕೃತಕ ಗಾಡಿಗಳನ್ನು ಮಾಡಿ ಅಂತಹ ಆಟವನ್ನು ಆಡುತ್ತಿದ್ದರು ಮತ್ತು ಜಾತ್ರೆ ಯಾವುದಾದರೊಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುತ್ತಿದ್ದರು ಇವಾಗಿನ ಕಾಲದಲ್ಲಿ ಮೊಬೈಲ್ ಬಂದು ಯಾರೂ ಮನೆಯಿಂದ ಹೊರಗೆ ಹೋಗುವುದಿಲ್ಲ ಆಗಿನ ಕಾಲದಲ್ಲಿ ಮೊಬೈಲ್ ಇಲ್ಲದ ಕಾರಣ ಎಲ್ಲರೂ ಸಂತೋಷದಿಂದ ಇರುತ್ತಿದ್ದರು ಒಟ್ಟಿಗೆ ಆಟವಾಡುತ್ತಾ ಮತ್ತು ಗ್ರೌಂಡಲ್ಲಿ ಒಟ್ ಟ್ಟಿಗೆ ಮುಂದಿನ ಕಾಲದಲ್ಲೂ ಲಗೋರಿ ಕಬಡ್ಡಿ ಆ ಥರದ ಆಟಗಳನ್ನು ಸಹಾ ಆಡುತ್ತಿದ್ದರು ಮತ್ತು ಕ್ರಿಕೆಟ್ ಕ್ರಿಕೆಟ್ ಆಡುತ್ತಿದ್ದರು ಅದು ಯಾವಾಗಲಾದರೂ ವಾರದಲ್ಲಿ ಒಂದು ಸಲ ಹಾಗೆ ಯಾಕೆಂದರೆ ಆವಾಗ ಎಲ್ಲರನ್ನೂ ಕರೆಯಲು ಮೊಬೈಲ್ ಎಲ್ಲ ಇರುತ್ತಿರಲಿಲ್ಲ ಭಾನುವಾರ ರಜೆ ಆ ದಿನ ಕೆಲವರು ಸಿಗುತ್ತಾರೆ ಕೆಲವರು ಇರುವುದಿಲ್ಲ ಅವರನ್ನು ಕಂಡು ಹಿಡಿಯಲು ಮೊಬೈಲ್ ಇರುತ್ತಿರಲಿಲ್ಲ ಹಾಗಾಗಿ ಅವರವರು ಅವರ ಮನೆಯಲ್ಲಿ ಯಾವುದಾದರೊಂದು ಕೆಲಸ ಮಾಡುತ್ತಿದ್ದರು ಇದು ಮುಂದಿನ ಹಿರಿಯರು ಆಡುತ್ತಿರುವ ಮುಂ ಹಿಂದಿನ ಆಟಗಳು